ನಮ್ಮದು ಇಲ್ಲಿ ಜಾನಕೀರಾಮದಿಂದ ಮಾತಾಡೋದು ನಮಗೆ ಒಂದು ಸ್ಟೋರೇಜ್ ರೂಮ್ ಕಟ್ಟಬೇಕಿತ್ತು ನಿಮ್ದು ಕಲ್ಲು ಲೆಕ್ಕ ಹೇಗೆ ಒಂದು ಒಂದು ಒಂದೇ ರೂಮ್ ಕಟ್ಟೋದು ನಮ್ಮದು ಮೇಲೆ ಒಂದು ಸ್ಟೋರ್ ರೂಮ್ ಕಟ್ಬೇ ಕಟ್ಟಬೇಕಿತ್ತು ಬಂದು ಮಾದ್ ನಮಗೆ ಕಲ್ಲು ಲೆಕ್ಕ ಆಗೋದಿಲ್ಲ ನಿಮಗೆ ಗುತ್ತಿಗೆನೇ ತಗೋ ಕಾಂಟ್ರಾಕ್ಟ್ ತಗೊಳೋದಾ ಪೂರೈಸೋದಿಲ್ಲ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಸರಿ ಅಡ್ಡಿಲ್ಲ ಅದಕ್ಕೆ ಸಿಮೆಂಟು ಇದೆಲ್ಲ ನೀವು ಬಂದು ನೋಡಿ ಹೋದಮೇಲೆ ಸಿಮೆಂಟು ಮತ್ತು ರಾಡು ಜಲ್ಲಿ ಎಲ್ಲ ಬರ್ದು ಕೊಡ್ತೀರಾ ತರಿಸ್ಲಿಕ್ಕೆ

ಸರಿ ಸರಿ ಹಾಂ ಯಾವ ಯಾವಾಗ ಬಂದು ಎಡ್ವಾನ್ಸ್ ತಗೊಂಡು ಹೋಗ್ತೀರಿ ನಾವು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಜಾನಕೀರಾಮ ವೃದ್ಧಾಶ್ರಮ ಅಂತ ಹಾಂ ಹಾಂ ಹಾಂ ಸರಿ ನಾ ಮಾಡಿರ್ತೆ ಲೊಕೇಷನ್ ಸೆಂಡ್ ಮಾಡಿರ್ತೆ ಆಂ ಹಾಂ ಹಾಂ ಈಗ ಸಾಯಂಕಾಲ ಬಂದು ಮಾತಾಡ್ಕಂಡು ಹೋಗಿರಿ ನಮಗೆ ಒಂದನೇ ತಾರೀಕಿಂದ ಶುರು ಮಾಡಬೇಕು ಹಾಂ ಹಾಂ ಸರಿ ಒಂದು ಸರಿ ಕೆಲಸ ಶುರು ಮಾಡಿದ ಮೇಲೆ ಮತ್ತೆ ಮಧ್ಯ ಬಿಟ್ಟೋಗಲಿಕ್ಕಿಲ್ಲ ಮುಗ್ಸಿ ಕೊಟ್ಟೇ ಹೋಗಬೇಕು ಎಷ್ಟು ದಿನ ಆದ್ರೂ ಹಾಂ ಅರ್ಜೆಂಟ್ ಇದೆ ನಮಗೆ ಹಾಂ ಹಾಂ ಹ್ಞೂ ಸರಿ